ಹಾಂ ಹಲೋ ಡಾಕ್ಟ್ರ್ ಹರ್ಷ ಹಾಂ ಹೇಳಿ

ಹೌದು ಟ್ಯಾಬ್ಲೆಟ್ಸ್ ಎಲ್ಲ ಸರಿ ತಗೊತಿದ್ದೀರಾ ಹಾಂ ಆದಷ್ಟು ನೀವು ಹೊರಗಡೇ ಕ್ಲೈಮೆಟಿಗೆ ಎಕ್ಸ್ಪೋಸ್ ಆಗೋದು ಸ್ವಲ್ಪ ಕಮ್ಮಿ ಮಾಡಿ ಹಾಗೇ ನೈಟ್ ಟೈಮ್ ಅಥವಾ ತೀರಾ ಬೆಳಗ್ಗೆ ಟೈಮು ಹೊರಗಡೆ ಓಡಾಡೋದು ಈ ಥರ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂದರೆ ಆದಷ್ಟು ಶ್ವೆಟರು ಅಥವಾ ತಿಕ್ ಬಟ್ಟೆಯೆ ಬಳಸಿ ಮತ್ತು ಹೊರಗಡೆ ಏನಾದರೂ ರೀಸೆಂಟಾಗಿ ಒಂದು ಟೂ ಡೇಸ್ ಮೆಡಿಕೇಷನಲ್ಲಿ ಇದ್ದಾಗ ಏನಾದರೂ ತಿಂದಿದ್ರಾ ಓ ಹೌದಾ ಜಸ್ಟ್ ಡಯೆಟ್ ಅಂತ ಅಷ್ಟೇ ಮೇಯ್ನ್ಟೇನ್ ಮಾಡಬೇಡಿ ಅಂದರೆ ಮನೆ ಫುಡ್ ಯಾವ್ದು ಬೇಕಾದರೂ ತಗೊಳ್ಳಿ ನೀವು ಫಾಸ್ಟ್ ಫುಡ್ಡು ಮತ್ತೆ ಐಸ್ ಕ್ರೀಮ್ಸ್ ಅಥವಾ ಜ್ಯೂಸ್ ಐಟಮ್ಸ್ ಏನೂ ಮುಟ್ಟೋಕ್ ಹೋಗಬೇಡಿ ಒಂದು ಎರಡು ದಿನ ಮೆಡಿಕೇಷನ್ ಆಗುವರೆಗೆ ಗುಳಿಗೆ ಎಲ್ಲ ಹಾಫ್ ತಗೊತಾ ಇದ್ದೀರಾ ಇಲ್ಲ ಕೊಟ್ಟಷ್ಟೇ ಫುಲ್ಲೆ ತಗೊತ ಇದ್ದೀರಾ ಹೌದು ಹೌದು ಎಕ್ಸ್ಟ್ ಎಕ್ಸ್ಟ್ ಎಕ್ಸ್ಟ್ರಾ ಮೆಡಿಕೇಷನ್ ಏನೂ ಮಾಡ್ತಾಯಿಲ್ಲ ಅಲ್ಲಾ ಅಂದರೆ ಈಗ ಜ್ವರ ಮತ್ತು ಥಂಡಿದ್ ಬಿಟ್ಟು ಓಕೆ ಹಾಗಿದ್ರೆ ನೀವು ಒಂದು ಕೆಲಸ ಮಾಡಿ ಒಂದು ಅದು ಹೇಗೊ ಎಂಟಿಬಯೋಟಿಕ್ಸ್ ತ ಡೊಸೇಜ್ ಜಸ್ಟ್ ಮೂರು ದಿನಕ್ಕೆ ಇದೆ ಮೂರು ದಿನವೂ ಕಂಟಿನ್ಯೂಸ್ ಆಗಿ ತಗೊಳ್ಳಿ ಅಂದರೆ ಜ್ವರ ಕಮ್ಮಿ ಆದರೂ ತಗೊಳ್ಳಿ ತಗೋ ಸ್ವಲ್ಪ ಜ್ವರ ಇದ್ದರೂ ತೊಂದರೆ ಇಲ್ಲ ತಗೊಳ್ಳಿ ಮತ್ತು ನೀವು ಸ್ವಲ್ಪಾ ಹಾಂ ಅದೇ ಈಗ ನಾನು ನೋಟೀಸ್ ಮಾಡಿದೆ ಮಾತಾಡ್ತಿದೀನಿ ಸ್ವಲ್ಪ ಕೆಮ್ತಾ ಇದ್ದೀರಾ ಆದಷ್ಟು ಇದು ವಾರ್ಮ್ ವಾಟರ್ ಕುಡೀರಿ ಸ್ವಲ್ಪ ವಾರ್ಮ್ ವಾಟರ್ ಮತ್ತೆ ಗುಳ್ಗೆ ಸಹ ನೀವು ಸ್ವಲ್ಪ ಬಿಸಿ ನೀರಲ್ಲಿ ತಗೊಳ್ಳಿ ನಾರ್ಮಲ್ ವಾಟ್ರಲ್ಲಿ ಆಗಲೀ ಫ್ರೀಜ್ಡ್ ವಾಟರಲ್ಲಿ ಆಗ್ಲೀ ತಗೊಳ್ಬೇಡಿ

ಹಾಂ ನೀವೂ ಆಫ್ಟರ್ ಟೀ ತ್ರೀ ಡೇಸ್ ನೀವು ವಿಸಿಟ್ ಮಾಡ್ಬೋದು ಈಗ ನಾನು ಬೇರೆ ಪೋಸ್ಟಿಂಗಿನಲ್ಲಿ ಇದ್ದೀನಿ ಸೋ ಆಫ್ಟರ್ ಟೂ ಡೇಸ್ ಅಂದ್ರೆ ನಾಡಿದ್ದು ಹಾಗೇ ನೀವು ವಿಸಿಟ್ ಮಾಡ್ಬೋದು ನಾನು ಇರ್ತೀನಿ ಇಲ್ಲ ಇಲ್ಲ ಹೊರಗಡೆ ಇದ್ದೀನಿ ಬೇರೆ ಪೋಸ್ಟಿಂಗಲ್ಲಿ ಇದ್ದೀನಿ ಹೌದು ಹೌದು ಇಲ್ಲ ನಾಳೆ ಮೆಡಿಕೇಷನ್ ಎಲ್ಲ ಮುಗಿದ್ಮೇಲೆ ನಾಡಿದ್ದು ಬನ್ನಿ ಹಾಂ ಹಾಗಿದ್ದರೆ ಕೆ ಎಲ್ ಇ ಹಾಸ್ಪಿಟಲಿಗೆ ಬನ್ನಿ ಆಯ್ತಾ ಹೌದು ಇದ್ದೀನಿ ಇದ್ದೀನಿ ಹಾಂ ನಾ ಆರಾಮ ಇದ್ದೆ ನಾ ಆರಾಮ ಇದ್ದೆ ಓಕೆ ಓಕೆ ಓಕೆ ವೆಲ್ಕಮ್